ಕೋಲಾರದಲ್ಲಿ ಅಂಥ ಹೇಳ್ಕೊಳ್ಳಂಥ ವಾತಾವರಣನೂ ಇಲ್ಲ ಹೇಳ್ಕೊಳಕ್ಕಾಗದೆ ಇರುವಂಥ ವಾತಾವರಣನೂ ಇಲ್ಲ ಇಲ್ಲಿ ಸದಾ ಸಮಯವಾಗಿ ಎಲ್ಲ ಬಿಸಿಲ್ಗಾಲಕ್ಕೆ ಬಿಸಿಲುಗಾಲ ಇದೆ ಬೇ ಚಳಿಗಾಲಕ್ಕೆ ಚಳಿಗಾಲ ಬೇಸ್ಗೆಗಾಲಕ್ಕೆ ಬೇಸಿಗೆ ಕಾಲ ಆದರೆ ಮಳೆ ಕಡಿಮೆ ಮಳೆ ಬರೋ ಟೈಮ್ಗೆ ಮಳೆ ಬರೋದಿಲ್ಲ ಬೆಳೆಗಳು ಆಗೋದಿಲ್ಲ ಪಾಪ ಇಲ್ಲಿನ ಜನ ಮಳೆ ಇಲ್ಲದೆ ಬರಡು ಭೂಮಿ ಆಗೋಗಿದೆ ಕೋಲಾರ ಇನ್ ಟೈಮ್ಗೆ ಮಳೆ ಬರದೆ ಕಾರಣದಿಂದ ನೆಲಯೆಲ್ಲ ಬಿರ್ಕ್ಬಿಟ್ಟು ಮಳೆ ಇಲ್ಲದೆ ಫುಲ್ಲು ನೆಲಯೆಲ್ಲ ಒಣಗೋಗಿದೆ ಚಳಿಗಾಲಕ್ಕೆ ಚಳಿಗಾಲ ಮಳೆ ಒಂದು ಕಮ್ಮಿ ಬೇಸಿಗೆಗೆ ಬೇಸಿಗೆ ಹೇಳ್ಕೊಳ್ಳೋ ಅಂಥ ವಾತಾವರಣ ಏನಿಲ್ಲ ಆದರೆ ಬೇರೆ ಕಮ್ ಬೇರೆ ಡಿಸ್ಟ್ರಿಕ್ಕ್ಗಳಿಗೆ ಬೇರೆ ಜಿಲ್ಲೆಗಳಿಗೆ ನಾವು ಅನ್ವಯಿಸೋದಾದ್ರೆ ಕಂಪೇರ್ ಮಾಡೋದಾದ್ರೆ ಇಲ್ಲಿನ ವಾಯುಗುಣ ಋತುಮಾನ ಸ್ವಲ್ಪ ಪರವಾಗಿಲ್ಲ ಅಂತನೇ ಹೇಳಬಹುದು ದಿನನಿತ್ಯ ಜೀವನ ಏನಂದ್ರೆ ಇಲ್ಲಿ ಎಲ್ಲ ಉಲ್ಟಮ್ ಪಲ್ಟಾ ಬೇಸಿಗೆ ಕಾಲದಲ್ಲಿ ಬಿಸಿಲಿರಲ್ಲ ನೆರಳಿರುತ್ತೆ ಇದು ಚಳಿ ಇರು ಚಳಿಗಾಲದಲ್ಲಿ ಚಳಿ ಇರಲ್ಲ ಬಿಸಿಲಿರುತ್ತೆ ಎಲ್ಲ ಉಲ್ಟಮ್ ಪಲ್ಟಾ ಕೋಲಾರನೇ ಒಂದು ವಿಚಿತ್ರ ಜಿಲ್ಲೆ ಕೋಲಾರದ ಜನರಿಗೆ ತಲೆ ಕೆಟ್ಟೋಗಿದೆ ಕೋಲಾರಲ್ಲಿ ಮಳೆ ಬೀಳೋದೇ ತುಂಬ ಅತಿ ಕಡಿಮೆ ಕೋಲಾರ ತುಂಬ ಅತಿ ದೊಡ್ಡ ಬರಡು ನೆಲ ಅಂತನೇ ಹೇಳಬಹುದು ಚಳಿ ಈಗ ಚಳಿಗಾಲ ನವೆಂಬರ್ ಅಕ್ಟೋಬರ್ ನವೆಂಬರ್ ಡಿಸಂಬರ್ ಜನ್ವರಿ ತನಕ ಚಳಿಗಾಲ ಅಂಥದು ಚಳಿನೇ ಇಲ್ಲಇಲ್ಲಿ ಬೇಸಿಗೆಯಲ್ಲಿ ಹೆಂಗ್ ಬಿಸಿ ಇರುತ್ತೋ ಅಷ್ಟು ಬಿಸಿ ಹೊಡಿತಾಯಿದೆ ಈಗಿಲ್ಲಿ ಮಳೆ ಬೀಳಬೇಕಾಗಿದ್ದ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಮಳೆ ಬೀಳಬೇಕಾಗಿತ್ತು ಒಂದೇ ಒಂದು ದಿನನೂ ಮಳೆ ಬಿದ್ದಿಲ್ಲ ಒಂದು ಹನಿ ಬೀಳುತ್ತೆ ನಿಂತೋಗುತ್ತೆ ಅದು ನೆಲ ಕೂಡ ಒದ್ದೆಯಾಗಿರಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳಲ್ಲೂ ಒಂದು ಚೂರು ನೆಲ ಕೂಡ ಒದ್ದೆಯಾಗ್ದಿರೋಷ್ಟು ಮಳೆ ಬಂದಿದೆ ಹಾಗಾಗಿ ಮಳೇನೂ ಬಂದಿಲ್ಲ ಈಗ ಚಳಿಗಾಲದಲ್ಲಿ ತುಂಬ ಬಿಸಿ ಫ್ಯಾನಿಲ್ಲದೆ ಇಲ್ಲಿರೋಕ್ಕೇ ಆಗದಿಲ್ಲ ಯಾವುದಾದ್ರೂ ಮರದಡಿಯಲ್ಲೋಗಿ ವಿಶ್ರಾಂತಿ ಪಡಿಬೇಕು ಹಾಗಾಗ್ಬುಟ್ಟಿದೆ ಅಷ್ಟು ಬಿಸಿ ಬರಡು ನೆಲ ಹೆಂಗಿರುತ್ತೆ ನಿಮಗೇ ಗೊತ್ತು ಬಿಸಿ ಅಂದರೆ ಬಿಸಿ ಫ್ಯಾನಿಲ್ಲದೆ ಆಗೋದೇ ಇಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೂ ಇಲ್ಲಿ ಚಳಿ ಅನಿಸಲ್ಲ ಅಷ್ಟೊಂದು ಬಿಸಿ ಬಿಸಿ ನೀರು ಬೇಕಾಗೇ ಇಲ್ಲ ಕೋಲಾರ ಜನಕ್ಕೆ ತಣ್ಣೀರಲ್ಲೇ ಸ್ನಾನ ಮಾಡ್ತಾರೆ ಅಷ್ಟೊಂದು ಬಿಸಿ ಮತ್ತೆ ಚಳಿಗಾಲದಲ್ಲಿ ಚಳಿ ಇರ್ಬೇಕಾಗಿರೋದು ಬೇಸಿಗೆಯಲ್ಲಿ ಬೇಸ್ಗೆಗಾಲ್ದಲ್ಲಿ ಬೇಸಿಗೆಗಿಂತ ಚಳಿ ಇರುತ್ತೆ ಎಲ್ಲ ಉಲ್ಟಮ್ ಪಲ್ಟಾ ಈಗ ಮೂರು ತಿಂಗಳು ಕೂಡ ಚಳಿಗಾಲ ಆದುದರಿಂದ ಬಿಸಿ ತುಂಬ ಮೂರ್ನಾಲ್ಕು ದಿನದಿಂದ ಬರೀ ಬಿಸಿ ಇದೆ ಇಲ್ಲಿನ ಜನರ ದಿನ ದಿನನಿತ್ಯದ ಜೀವನ ಹೇಗಿದೆ ಅಂದರೆ ತುಂಬ ಕಠಿ ಕಠಿಣವಾಗೇ ಇದೆ ಯಾಕೆಂದರೆ ಟೈಮ್ಗೆ ಮಳೆ ಬರಲ್ಲ ಮಳೆ ಬಂದ್ರೆ ಮಳೆ ಬಂದ್ರೆ ಬೆಳೆ ಇಲ್ಲ ರೈತರು ತುಂಬ ಸಮಸ್ಯೆ ಅನ್ಬೋಸ್ತಿದ್ದಾರೆ ಹಾಕಿದ್ದು ಅದೇನದು ಬಂಡವಾಳ ಕೈಗೆ ಸಿಗ್ತಾ ಇಲ್ಲ ಮಳೆ ಇಲ್ಲದೆ ಹೆಂಗೆ ರೈತರು ವ್ಯವಸಾಯ ಮಾಡ್ತಾರೆ ಹಂಗಾಗಿ ಟೈಮ್ಗೆ ಮಳೆ ಬರದೆ ಇರೋದ್ರಿಂದ ಸಯಂ ಇಲ್ಲಿನ ಜನರು ಮತ್ತು ರೈತರು ತುಂಬ ಕಷ್ಟಾನ ಅನ್ಬವ್ಸ್ತಾ ಇದ್ದಾರೆ ಮತ್ತೆ ಇಲ್ಲಿ ಒಂದು ನದಿ ಇಲ್ಲ ಒಂದು ಸಮುದ್ರ ಇಲ್ಲ ಎಂಥದೂ ಇಲ್ಲ ಯಾವುದೋ ಒಂದು ಕೆರೆ ಇದೆ ಕೋಲಾರಮ್ಮನ ಕೆರೆ ಆ ಕೆರೆನಾ ಆ ಕೆರೆಯಲ್ಲಿ ಆಳನೇ ಇಲ್ಲ ಆ ಕೆರೆನೂ ಕೂಡ ಈಗ ರಿಪೇರಿ ಮಾಡ್ತಿದ್ದಾರೆ ಆ ಕೆರೆ ಆಳ ಇಲ್ದಿರೋದ್ರಿಂದ ಏನೋ ಒಂದು ನಾಲ್ಕು ಹನಿ ಮಳೆ ಬಿದ್ದರೆ ಆಗಲೇ ತುಂಬಿ ಕೋಡಿ ಹರಿಯುತ್ತೆ ಆ ಕೆರೆನೂ ಅಂತ ಹೇಳ್ಕೊಳ್ಳೋ ಅಂಥದ್ದು ಕೆರೆ ಏನಲ್ಲ ಆದುದರಿಂದ ಇಲ್ಲಿ ಜನರಿಗೆ ತುಂಬಾ ಕಷ್ಟ ಆಗ್ತಿದೆ ನೀರಿಗಂತು ತುಂಬಾ ಪ್ರಾಬ್ಲಮ್ಮು ನೀರಿಗಂತು ಎಷ್ಟು ಸಮಸ್ಯೆ ಇದೆ ಅಂದರೆ ಅಷ್ಟು ಸಮಸ್ಯೆ ಇದೆ ಪ್ರಮಾಣ ಮಳೆ ಪ್ರಮಾಣ ಅಂತೂ ಅತಿ ಕಡಿಮೆ ಕಡಿಮೆ ಏನು ಅತಿ ಅತಿ ಅತಿ ಅತಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರಮಾಣ ಅಂದರೆ ಅದು ಕೋಲಾರ ಜಿಲ್ಲೆ ಅಂತನೇ ಹೇಳಬಹುದು ಬೇರೆ ಇನ್ನೇನೂ ಹೇಳೋಕ್ಕಾಗೋದಿಲ್ಲ ಆದುದರಿಂದ ಮಳೆ ಚಳಿ ಗಾಳಿ ಗಾಳಿಗೇನಿಲ್ಲ ಗಾಳಿ ತಾನಾಗಿ ಗಿಡಗಳೆಲ್ಲ ಚೆನ್ನಾಗೇ ಇದ್ದಾವೆ ಅಂದರೆ ಮಳೆ ಇಲ್ಲದೆ ಗಿಡಗಳೆಲ್ಲ ಒಣಗಿ ಇದಾಗ್ತಿದಾವೆ ಒಣ್ಗೋಗ್ತಿದಾವೆ ಗಿಡಗಳು ಮಳೆ ಇದ್ದರೆ ಗಿಡಗಳೂ ಚೆನ್ನಾಗಿ ಹಸಿರು ಹಸಿರಾಗಿ ಇರುತ್ತೆ ಮಳೆ ಇಲ್ಲದೆಇರೋದ್ರಿಂದ ಗಿಡಗಳು ಕೂಡ ಒಣಗಿ ಒಣಗೋಗಿದ್ದಾವೆ ಹಂಗಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಯಾವುದು ಅಷ್ಟೇನೇ ಕ್ರಮವಾಗಿ ಇಲ್ಲ ಮತ್ತು ಹೇಳೋ ಟೈಮ್ಗೆ ಮಳೆ ಆಗದಿಲ್ಲ ಮಳೆ ಬೆಳೆ ಇಲ್ಲ ಆದುದರಿಂದ ಇಲ್ಲಿನ ಜನರು ತುಂಬ ಸಮಸ್ಯೆಗಳನ್ನು ತುಂಬ ಸಮಸ್ಯೆಗಳನ್ನು ಅನ್ಬೌಸ್ತಿದಾರೆ ಇಲ್ಲಿನ ಋತುಮಾನ ದಿನನಿತ್ಯದ ಜನರ ಅನುಭವ ನಾನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಇಲ್ಲಿನ ವಾಯುಗುಣ ಋತುಮಾನ ಈ ಥರ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಷ್ಟೇ ಕೋಲಾರಿನ ವಾಯುಗುಣ ಮತ್ತು ಋತುಮಾನಗಳ ಏನು ಹೇಳ್ತಾರೆ ವಿಶೇಷತೆ ಮಾಹಿತಿ ಇದಕ್ಕೂ ಮು ಇನ್ನೂ ಹೇಳ್ಕೊಳ್ಳೋ ಅಂಥದು ಏನಿಲ್ಲ ಈಗ ಚಳಿಗಾಲ ಆಗಿರೋದ್ರಿಂದ ಈ ನಾಲ್ಕು ತಿಂಗಳು ಈಗ ಸದ್ಯಕ್ಕಂತೂ ಬಿಸಿ ಬಿಸಿಯಾಗೇ ಇದೆ ಇನ್ನೂ ನಾಲ್ಕು ತಿಂಗಳು ಮೂರು ತಿಂಗಳು ಇರೋದ್ರಿಂದ ಜನ್ವರಿ ಹದಿನಾಲ್ಕರ ತನಕ ಚಳಿಗಾಲ ಇರೋದ್ರಿಂದ ಮುಂದೆ ಯಾವ ಥರ ಇದೆಯೋ ನೋಡೋಣ ಇಲ್ಲಿ ತನಕ ನೋಡಿದ್ರೆ ಚಳಿಗಾಲ ಸ್ಟಾರ್ಟ್ ಆಗಿ ಒಂದು ವಾರ ಹದಿನೈದು ದಿನಾನೇ ಆಯ್ತು ಹದಿನೈದು ದಿನದಿಂದ ಎಷ್ಟು ಬಿಸಿ ಇದೆ ಅಂದರೆ ಹೇಳ್ಕೊಳ್ಳೊಕ್ಕಾಗ್ದಿರಷ್ಟು ಬಿಸಿ ಬೇಸಿಗೆ ಕಾಲದಲ್ಲಿ ಕೂಡ ಎಷ್ಟು ಬಿಸಿ ಇರಲ್ಲ ಅಷ್ಟು ಬಿಸಿ ಇದೆ ಇನ್ನು ಮುಂದೆ ನೋಡೋಣ ಇನ್ನೂ ಒಂದು ಮೂರು ತಿಂಗಳಿದೆ ಆವಾಗ ಯಾವ ಥರ ವಾತಾವರಣ ಇರುತ್ತೋ ಇದೇ ಥರ ಇರುತ್ತೋ ಅಥವಾ ಬದಲಾವಣೆ ಇರುತ್ತೋ ನೋಡೋಣ ಇಲ್ಲಿನ ವಾಯುಗುಣ ಋತುಮಾನಗಳು ಕೋಲಾರಲ್ಲಿ ತಕ್ಮಟ್ಟಕ್ಕೆ ಈ ಮಟ್ಟಕ್ಕಿದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಿದ್ದೀನಿ